ನಾ ಶಿವರಾಜ್ ಅಂತ ಸರ್ ಹಾಂ ನೀವು ಟೂರಿಸ್ ಟೂರಿಸ್ಟ್ ಗೈಡ್ರ್ ಸೋಮ್ಶೇಖರ್ ಅವ್ರಲ್ಲ ಮಾತಾಡೋದು ಸರ್ ನಾವು ಇಲ್ಲಿ ವಿಶ್ವೇಶ್ವರ್ಪುರಯಿಂದ ಮಾತಾಡ್ತಿದ್ದೀವಿ ಶಿವ್ ಶಿವರಾಜ ಅಂತ ನಾವು ಚಂದ್ರವಳ್ಳಿಗೆ ಟೂರಿಸ್ಟ್ ಬರೋಣ ಅಂತ ಹೊರ್ಟಿದಿವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂತೇಳಿದ್ರು ನಾಳೆ ಬೆಳಿಗ್ಗೆ ಬರ್ತೀವಿ ಸರ್ ಎಲ್ಲ ಫುಡ್ಡು ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ ಸರ್ ಓಟ್ಲು ಎಲ್ಲ ಅಲ್ಲಿ ಇದ್ದಾವ ಅಲ್ಲಿ ಹೌದಾ ಸರ್

ಅಲ್ಲಿ ಚಂದ್ರವಳ್ಳಿ ಪ್ಲೇಸ್ ಹತ್ರಾ ಯಾವ ಓಟ್ಲು ಪೇಮಸ್ ಸರ್ ಫುಲ್ಲು ಚೆನ್ನಾಗಿರೋದು ಹೌದಾ ಸರ್ ಬೆಳಗಿನ ಜಾವ ಯಾವ ಯಾವ ಥರ ಟಿಫನು ಸ್ನಾಕ್ಸ್ ಇರತ್ತೆ ಟಿಫನ್ ಸಿಗುತ್ತೆ ಸರ್ ಬೆಳಗಿನ ಜಾವ

ಓಕೆ ಮಧ್ಯಾಹ್ನ ಸರ್ ಮಧ್ಯಾಹ್ನ ಯಾವ ಥರ ಸಿಗ್ತವೆ ಊಟ

ಹಾಂ ಹಾಂ ಸರ್ ಉಳ್ಕೊಳಕ್ಕೆ ಅಲ್ಲಿ ಎಲ್ಲ ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯ ಸರ್ ಅಲ್ಲಿ ಹ್ಞೂ

ಹಾಂ ಹೇಳಿರ್ ಸರ್ ಅದಕ್ಕೆ ನಾವು ಹೊಲ್ಟಿದಿವಿ ಬರೋಣ ಅಂತ ಬರ್ತಿವಿ ಸರ್ ನಾಳೆ ಹಾಂ ಹಾಂ ಹೇಳಿದ್ರು ಸರ್ ಬರ್ತಿವಿ ಸರ್